ಹ್ಞೂ ತರ್ಕಾರಿ ಐತೆ ರೀ ತರಕಾರಿ ನಮ್ಮಲ್ಲಿ ಮೆಣ್ಸಿನ್ಕಾಯಿ ಇದಾವೂ ಉಳ್ಳಾಗಡ್ಡೆ ಇದಾವೂ ಬದ್ನೆಕಾಯ್ ಇದಾವೂ ಹೀರೆಕಾಯ್ ಇದಾವೂ ಚೌಳಿಕಾಯಿ ಇದಾವೂ ನಿಂಗೆ ಏನು ಬೇಕವ್ವ ಬದ್ನೆಕಾಯಿ ಅರುವತ್ತು ರುಪ ಕೆ ಜಿ ಇದಾವ್ ನೋಡು ಹೇಳು ಕೊಡ್ತೀನಿ ಹೇಳು ನೀ ತೊಗೊಳೋದಲ ರೇಟ ಹೇಳು ಒಂದಕ್ಕೆ ಹೇಳಿ ಕೈ ಬಿಡ್ತೀಯಲ್ಲ ರೇಟ್ ಹೇಳು ನೀನು ನಲ್ವತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿಗೆ ಕೊಡ್ತೀವಿ ತೊಗೊಂಡೋಗು ತುಟ್ಟಿ ಇದವ್ ಈಗ ದೀಪಾವಳಿದು ಇದು ಐತಲ್ಲ ಈಗ ತುಟ್ಟಿ ಅದವು ಐವತ್ತು ರೂಪಾಯಿ ಕೆ ಜಿಗೆ ಕೊಡ್ತೀನಿ ತೊಗೊಂಡು ಹೋಗು ಏಯ್ ಭಾರೀ ತುಟ್ಟಿ ಭಾಳ ಇದಾವು ನೋಡು ಕೊಡ್ತೀವಿ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಮಾಡಿ ತೊಗೊಂಡು ಹೋಗ್ರಿ ಐವತ್ತೈದು ಅರುವತ್ತು ರೂಪಾಯಿ ಹೇಳಿದ್ನಾ ಐವತ್ತೈದು ಕೊಡ್ತೀನಿ ತೊಗೊಂಡು ಹೋಗ್ರಿ

ಹಾಂ ಉಳ್ಳಾಗಡ್ಡೆ ಇದಾವ್ ರೀ ಅವು ಅರ ಅವು ಐವತ್ತು ರೂಪಾಯಿ ಕೆ ಜಿ ಇದಾವ್ ರೀ ಏನು ಮಾಡ್ಬೇಕ್ ರೀ ಬೆಳೆಯಿಲ್ಲ ಮಳೆಯಿಲ್ಲ ಮಳೆ ಒಂದು ಹೋಗೈತೀ ನಮ್ಮವು ಎಲ್ಲ ಕಷ್ಟ್ದಾಗೆ ಹೊಲದಾಗೆಲ್ಲ ಖರ್ಚು ಮಾಡಿದ್ದು ಏನು ಮಾಡಿದ್ದು ಅದು ಕೂಲಿ ಬರೋದಿಲ್ಲ ನಮ್ಗೆ ಕೈಲೇ ಎಲ್ಲ ಲಾಸ್ ಆಗೋಕತ್ತೈತ್ತಿ ಏನು ಮಾಡ್ಬೇಕ್ ರೀ ನಾವು ಅಲ್ಲಿ ಹೊಲ್ದಾಗೆ ಎಷ್ಟು ಇದು ಮಾಡಿರ್ತ್ತೀವಿ ಅನ್ನೋದ್ ನಮಗೆ ಗೊತ್ತಿರ್ತೈತೆ ರೀ ಐವತ್ತು ರೂಪಾಯ್ಕೆ ಕೆ ಜಿ ಕೊಡ್ತೀವಿ ರೀ ಐವತ್ತು ರೂಪಾಯ್ಗ್ ಲಾಸ್ಟ್ ನೋಡಿರಿ ತೊಗೊಂತಿದ್ರೆ ತೊಗೊಳಿ ತೊಗೊಲಿಕಲ್ದ್ ಬಿಡಿರಿ ಏನು ಬರೇ ನೀವು ನೀವು ಹೇಳ್ದ ರೇಟಿಗೆ ಹಂಗಂದ್ರೆ ಎಲ್ಲದಕ್ಕೆ ಅಂದ್ರೆ ಹೆಂಗೆ ರೀ ನಮ್ಗೆ ಎಲ್ಲ ಕೂಲಿ ಹಚ್ಚಿ ಮಾಡಿಸಿದ್ದು ಎಲ್ಲ ಮಾಡಿದ್ದು ನಮಗೆ ಬೇಕಾ ಮನೆಯಾರು ಹೋಗಿದ್ದು ಮನೆಯಾರು ಬಿಟ್ಟು ಬರೇ ಕೂಲಿಯೋರ್ದ ಕೂಲಿ ಬಂದ್ರೆ ಸಾಕಾಗಿರ್ತೈತೆ ನಮ್ಗೆ ಇಷ್ಟೇ ನೋಡಿ ಹಳ್ಯಾಗೆ ಬರೇ ಪೀಡ್ಸೋದೇ ಪೀಡ್ಸೋದೇ ಪೀಡ್ಸೋದೇ ಯಾವಾಗ್ಲೂ ತೊಗೊನುದೇ ಇಲ್ಲ ಹ್ಞೂ ಆಯ್ತು ತೊಗೊಳವ್ವ ತೊಗೊಂಡು ಹೋಗು ಆಯ್ತು ತೊಗೋ ಹ್ಞೂ ಬೆಂಡೆಕಾಯ್ ಮೂವತ್ತು ರುಪ ಪಾವು ಕೆ ಜಿ ಇದಾವ್ ನೋಡವ್ವ ಇದನ್ನೇನು ಏನು ಹೊಳ ಮಳ ಬಿಡು ಬಿಡು ಅನ್ನಂಗಿಲ್ಲ ನೋಡವ್ವ ನಾವು ಕರೆದಾ ಒಂದು ರೇಟು ಹ್ಞೂ ಆಯ್ತು ತೊಗೊಂಡು ಹೋಗು ಹಾಂ ಗಜ್ರಿ ಇದಾವು ಗಜ್ಜರಿ ಏನು ಸಸ್ತಾ ಇದೆ ಬಿಡವ್ವ ಹತ್ತು ರುಪ ಪಾವು ಕೆ ಜಿ ಇದೆ ನೋಡು ಹ್ಞೂ ನೀನು ಕಡ್ಮೆ ಮಾಡು ಪಡ್ಮೆ ಮಾಡು ಅಂದ್ರೆ ನಾನು ಮಾಡದಿಲ್ಲವ್ವ ಹ್ಞೂ ಹಾಂ ಅರ್ಧ ಕೆ ಜಿ ಗಜ್ಜರಿ ಕೊಡ್ತೆ ಹ್ಞೂ ಬಾ